ಹಲೋ ಸರ್ ಶಾನ್ ಬಹದ್ದೂರು

ಕಟ್ಟಿಂಗ್ ಮಾಡ್ಸ್ಬೇಕಿತು ಕಟ್ಟಿಂಗ್ ಮಾಡ್ಸ್ಬೇಕಿತ್ತು ಹಾಂ ಕಟ್ಟಿಂಗ್ ಜೊತೆ ಫೇಶ್ಯಲ್ಲೂ ಕ್ಯಾರಟೀನ್ ಎಲ್ಲ ಮಾಡ್ಸ್ಬೇಕಿತ್ತು ಎಷ್ಟು ಹೊತ್ತು ಆಗತ್ತೆ

ಹೇರ್ ಕಟ್ಟಿಂಗ್ ಹಾಂ ಅಪಾಯಿಂಟ್ಮೆಂಟ್ ಅವ್ರು ಯಾವಾಗ ಫ್ರೀ ಇದೆ ಫಂಕ್ಷನ್ ನಾಳೆ ಇದೆ

ಓಕೆ ಹ್ಞೂ ಅಡ್ವಾನ್ಸ್ ಎಷ್ಟಾದರೂ ಕೊಡಬೇಕಾ

ಫೇಶಿಯಲ್ ಕ್ರೀಮ್ ಯಾವುದು

ಅದರಲ್ಲಿ ಯಾವ್ದು ಚೆನ್ನಾಗಿರತ್ತೆ ಚೆನ್ನಾಗಿ ಯಾವುದು

ಏನು ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಹಾಂ ಓಕೆ ನಾ ಬರ್ತೀನಿ ಏಳು ಗಂಟೆ ಏಳು ಗಂಟೆ ನಾಲ್ಕುವರೆನಾ ಓಕೆ ಸರಿ ಓಕೆ ಓಕೆ ಓಕೆ ನಾಲ್ಕು ಗಂಟೆಗೆ ಬರ್ತೀನಿ ಹಾಂ ಓಕೆ ಓಕೆ